ನಮ್ಮ ದಾವಣಗೆರೆಯಲ್ಲಿ ಬಹಳಷ್ಟು ಆರೋಗ್ಯ ಕೇಂದ್ರಗಳಿವೆ ಹಾಸ್ಪಿಟಲ್ಸ್ ಆಸ್ಪತ್ರೆಗಳು ಸಹ ಬಹಳಷ್ಟು ಇದೆ ಬಾಪೂಜಿ ಎಸ್ ಎಸ್ ಹಾಸ್ಪಿಟಲ್ ಹೆಸರನ್ನು ಹೇಳುತ್ತಾ ಹೋದರೆ ಬಹಳಷ್ಟೇ ಇದೆ ಇಲ್ಲಿ ತಲುಪಲು ಬಹಳಷ್ಟು ಸಹಕಾರವೂ ಇದೆ ಬಸ್ಸಿಗೆ ಫೆಸಿಲಿಟೀಸ್ ಇದೆ ಆಟೋ ನಡ್ಕೊಂಡು ಬೈಕ್ ಸ್ಕೂಟಿ ಸೈಕಲ್ ಎದರ ಮೇಲಾದರೂ ನಾವು ಅಲ್ಲಿ ಹಾಸ್ಪಿಟಲಿಗೆ ಹೋಗಬಹುದು ದಾವಣಗೆರೆಯಲ್ಲಿ ಆಸ್ಪತ್ರೆಗಳ ಸೌಲಭ್ಯ ಡಾಕ್ಟರ್ಸ್ಗಳ ಸೌಲಭ್ಯ ಬಹಳಷ್ಟು ಇದೆ ಅದಕ್ಕಾಗಿ ಇಲ್ಲಿ ಬಹಳ ಬಹಳ ಬೇರೆ ಊ ಹಳ್ಳಿಗಳಿಂದ ಎಲ್ಲರು ಜನರು ಇಲ್ಲಿ ಬಂದು ತನ್ನ ಅವರ ಆರೋಗ್ಯವನ್ನು ಸರಿಪಡಿಸುವ ಉಪಯೋಗವನ್ನು ಮಾಡಿಕೊಳ್ಳುತ್ತಾರೆ ಬಹಳಷ್ಟು ಹಳ್ಳಿಯ ಅಕ್ಕಪಕ್ಕ ಈ ಊರಿನ ಅಕ್ಕಪಕ್ಕ ಎಲ್ಲ ಹಳ್ಳಿಯವರೆಲ್ಲರೂ ಇಲ್ಲೇ ಬರುವುದು ಇಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ ಮತ್ತು ಓಡಾಡೋ ಫೆಸಿಲಿಟೀಸ್ ಬಹಳಷ್ಟು ಇದೆ ಎಂದು ಎಲ್ಲರೂ ದಾವಣಗೆರೆನೇ ರೆಫರ್ ಮಾಡ್ತಾರೆ ಜಾಸ್ತಿ